ಬರವಣಿಗೆ ಕೇವಲ ಬರವಣಿಗೆ ಅಲ್ಲ ಬರವಣಿಗೆಯನ್ನು ನಾವು ತಗೊಳ್ಳೋದಾದರೆ ಬರವಣಿಗೆ ಭಾವನೆಗಳ ಮೆರವಣಿಗೆ ಭಾವ ಬರವಣಿಗೆ ನಮ್ಮ ಸಮಸ್ಯೆಗಳ ಸಿಕ್ಕುಗಳನ್ನು ಸರಿಪಡಿಸುವಂತಹ ಬಾಚಣಿಗೆ ನಾವು ಒಂದು ನಮಗೆನೋ ಒಂದು ತೊಂದರೆ ಆಯ್ತು ಅಂದರೆ ಅದರಲ್ಲು ನಾವು ಬರವಣಿಗೆಯನ್ನು ರೂಢ್ಸಿಕೊಟ್ಟಿದಿವಿ ನಮ್ಮ ಜೀವನಗಳಲ್ಲಿ ದಿನಚರಿಗಳನ್ನಾಗಲಿ ಯಾವುದೇ ರೀತಿಯಾದಂಥ ಏನಾದರೂ ದಿನ ದಿನನಿತ್ಯ ನಾವು ಬರೆಯೋ ಅಭ್ಯಾಸ ಮಾಡ್ಕೊಂಡಿದಿವಿ ಅಂದರೆ ನಮಗೆ ಅದೊಂದು ಖುಷಿಯಾದ ವಿಚಾರ ನಾವು ನಮಗೆ ಯಾವುದೇ ಒಂದು ಕಷ್ಟದ ಕಷ್ಟ ವಿಚಾರ ಆಗಲಿ ಖುಷಿಯ ವಿಚಾರ ಆಗಿರಲಿ ನಮಗೆ ಯಾರ ಹತ್ರ ಹೇಳಿಕೊಳ್ಳೋಕೆ ಆಗದಿಲ್ದೆ ಇರೋವಂಥ ಕೆಲವೊಂದು ವಿಚಾರಗಳನ್ನು ನಾವು ಬರವಣಿಗೆಯ ಮೂಲಕ ನಮ್ಮ ಭಾವನೆಗಳನ್ನು ಬಿಚ್ಚಬಹುದು ಈಗ ನಾವು ಹೇಳೋದಾದರೆ ಬರವಣಿಗೆಯನ್ನ ಕೇವಲ ನಾವು ಓದುವ ವಿಚಾರವಾಗಿ ಅಲ್ಲ ಬರವಣಿಗೆ ಅಂದರೆ ಕೇವಲ ಓದುವ ವಿಚಾರವಾಗಿ ಆಗಲಿ ಸ್ಪರ್ಧಾತ್ಮಕ ವಿಚಾರವಾಗಿ ಆಗಲ್ಲ ನಮ್ಮ ಭಾವನೆಗಳಿಗೆ ಸ್ಪಂದಿಸುವುದಕ್ಕೆ ಬೆಳ್ಸಿಕೊಳ್ತಿವಿ ನಾವು ಬರವಣಿಗೆಯನ್ನ ನಮಗೆ ಯಾವುದೋ ಒಂದು ವಿಷಯ ಆಯ್ತು ನಮಗ್ ಈಗ ನಾವು ಕಣ್ಣೆದುರಿಗ್ ನಾವು ಯಾವುದೋ ಒಂದು ವಿಷಯಗಳ್ನ ಘಟನೆಗಳ್ನ ನೋಡಿದೀವಿ ಅಂದರೆ ಅದನ್ನ ನಾವು ನೇರವಾಗಿ ಹೇಳ್ಬೋದು ಆದರೆ ಎಲ್ಲರಿಗು ಅದನ್ನ ಹೇಳುವ ಮೂಲಕ ತಲ್ಪಿಸೊದಕ್ಕಾಗಲ್ಲ ನಮ್ಮ ಬರವಣಿಗೆಯ ಮೂಲಕ ಬರೆದು ಅದನ್ನ ತೋರಿಸ್ಬೋದು ಕೆಲೋ ಒಬ್ಬರಿಗೆ ಈಗ ನಾನು ಒಬ್ರಿಗೆ ಹೇಳ್ತಿದೀನಿ ಅಂದರೆ ಅದನ್ನ ಎಷ್ಟು ಜನದ ಎಷ್ಟು ಜನಗಳಿಗೆ ಹೇಳೋದಕ್ ಸಾಧ್ಯ ಆದರೆ ಬರವಣಿಗೆಯ ಮೂಲಕ ಬರೆದ್ರೆ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಪರಿಣಮಿಸುತ್ತೆ ನಾವು ಈಗ ಬರವಣಿಗೆ ಅಂತ ಬಂದಾಗ ನನಗೆ ಕವಿತೆ ಬರೆಯೋದಂಥ ಒಂದು ಪುಟ್ಟ ಅಭ್ಯಾಸ ಇದೆ ಈ ಕವಿತೆಯನ್ನು ನಾನು ಯಾವ್ ವಿಷಯದಲ್ಲಿ ಹೆಚ್ಚಾಗಿ ಬರಿತೀನಿ ಅಂದರೆ ತಾಯಿನುಡಿ ಬಗ್ಗೆ ಬರಿತೀನಿ ತಾಯಿ ನಾಡಿನ ಬಗ್ಗೆ ಬರಿತೀನಿ ತಾಯಿ ಬಗ್ಗೆ ಬರಿತೀನಿ ಸಾಮಾಜಿಕ ಪಿಡುಗು ಬಗ್ಗೆ ಬರಿಬೌದು ಮಾ ಪ್ರಣಯ ಅಥ್ವ ಪ್ರೇಮ ಈ ರೀತಿಯಾದಂಥ ಈ ರೀತಿಯಾದಂಥ ಸಂಬಂಧಗಳಿಗೆ ನಾನು ಬರವಣಿಗೆಯನ್ನು ಬರಿಬೌದು ಈಗ ನಾವು ಹೆಚ್ಚಾಗಿ ಬರವಣಿಗೆ ಬರೆಯೋದಾದರೆ ಭಾಷೆ ಬಗ್ಗೆ ಬರಿಬೌಹುದು ಭಾಷೆ ಬಗ್ಗೆ ಅಪಾರವಾದಂತಹ ಸಹ ಸವಲತ್ತುಗಳನ್ನ ನಾವು ಕನ್ನಡ ಭಾಷೆಯಲ್ಲಿ ಕಾಣ್ಬೌದು ಈಗ ನಾನು ಮಾತೃ ಭಾಷೆ ಬಗ್ಗೆ ಕವಿತೆ ಬರಿತೀನಿ ಅಂದರೆ ಅದರಲ್ಲಿ ಸಾವಿರಾರು ರೀತಿಯಾದಂಥ ಪದಪುಂಜಗಳ್ ಸಿಗುತ್ತೆ ನಾನು ಬರಿಬೇಕಂದರೆ ಸಾಮಾಜಿಕ ಪಿಡುಗು ಬಗ್ಗೆ ಬರಿತೀನಂದರೆ ನಮ್ಮ ಸಮಾಜದಲ್ಲಿ ಎದ್ರುಸಿದ್ ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನ ಬರೆಯುವೆ ಸಮಸ್ಯೆಗಳ ಹೇಗೆ ಉದ್ಭವಿಸುತ್ತದೆ ಅದನ್ನ ಹೇಗೆ ಪರಿಹರಿಸ್ಬೇಕು ಅನ್ನುವುದನ್ನು ಕೂಡ ನಾವು ಬರವಣಿಗೆ ರೂಪ್ದಲ್ಲಿ ಬರಿಬೋದು ಅದೆಲ್ಲರೆ ಹೆಚ್ಚಾಗಿ ನಾವು ಒಂದು ಬರವಣಿಗೆಯನ್ನು ಪರಿಗಣಿಸ್ತೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬರವಣಿಗೆಯನ್ನ ಬರೆಯೋರಾಗ್ಲಿ ಸಾಹಿತಿಗಳಾಗಲಿ ಬರಹಗಾರ್ತಿಯರಾಗ್ಲಿ ಲೇಖಕರಾಗ್ಲಿ ಕಾಣೋದು ತುಂಬ ಕಡಿಮೆ ಅದರಲ್ಲಿಯೂ ಕೂಡ ಕೆಲವು ವ್ಯಕ್ತಿಗಳು ಸಾಹಿತ್ಯದ ಬಗ್ಗೆ ಬರವಣಿಗೆಯ ಮೇಲೆ ಒಲವು ಇಟ್ಕಂಡು ಇಟ್ಕೊಂಡುಬಿಟ್ಟು ಬರವಣಿಗೆಯನ್ನು ಮುಂದುವರೆಸಿರೋರು ಕೂಡ ಇದ್ದಾರೆ ಬರವಣಿಗೆ ಕೇವಲ ಓದಿನ ವಿಚಾರವಾಗಿ ಆಗಿ ಅಲ್ಲ ಓದಿನ ವಿಚಾರವಾಗಿ ಅಲ್ಲ ಬರವಣಿಗೆ ನಮ್ಮೆಲ್ಲ ಭಾವನೆಗಳನ್ನು ವ್ಯಕ್ತ ಪಡಿಸೋದಕ್ಕೆ ಇರುವಂತಹ ಒಂದು ಶಸ್ತ್ರ ಅಂತಾ ಹೇಳ್ಬೌದು